ಈ ಹಳ್ಳಿಗಳಲ್ಲಿ ಕುಟುಂಬಗಳ ನಡುವೆ ವ್ಯಾಜ್ಯಗಳು ಬಂದಾಗ ಎಲ್ಲರೂ ಪಂಚಾಯಿತಿ ಅಂತ ಸೇರ್ತಾರೆ ಈ ಪಂಚಾಯಿತಿಯಲ್ಲಿ ಮುಖ್ಯಸ್ಥರಾಗಿರ್ತರೆ ಆ ಊರಿಂದು ಒಬ್ಬರು ಗೌರವಾನ್ವಿತ ಗೌಡರಾಗಿರ್ಬೋದು ಅಥ್ವಾ ಒಬ್ಬ ಗೌರವಾನ್ವಿತ ಸದಸ್ಯರು ಇರ್ತಾರೆ ಅವ್ರ ಜೊತೆ ಕೆಲವರು ಹಿರಿಯರೆಲ್ಲ ಸೇರಿ ಆ ಪಂಚಾಯಿತಿಗೆ ಒಂದು ಕಳೆಯನ್ನು ತರ್ತಾರೆ ಅಂದರೆ ಅವರೆಲ್ಲ ಕೂತ್ಕೊಂಡು ತಗೊಳುವಂಥ ಕೆಲವೊಂದು ನಿರ್ಧಾರಗಳು ಎಲ್ಲರೂ ಜನರೆಲ್ಲ ಒಪ್ಕೊಬೇಕು ಅನ್ನೋ ಒಂದು ವಾತಾವರಣ ಅಲ್ಲಿ ಅಲ್ಲಿದಾಗಿರುತ್ತೆ ಈ ಹಳ್ಳಿಗಳಲ್ಲಿ ತುಂಬ ಕೆಲವು ಏನು ಹೇಳ್ತರೆ ತುಂಬ ತೊಂದ್ರೆಗಳನ್ನು ಜನಗಳು ಅನ್ಬೌಸ್ತಾ ಇರ್ತಾರೆ ಯಾಕೆಂದರೆ ಅವರು ಜಾಸ್ತಿ ಶಿಕ್ಷಣಾನ ಪಡ್ಕೊಂಡಿರೋಲ್ಲ ಅವರಿಗೆ ಯಾವ ರೀತಿಯ ಶೈ ಜೀವನ ಶೈಲಿನ ಒಳ್ಳೆಯ ಒಳ್ಳೆದ ರೀತಿಯಲ್ಲೆ ತೊಗೊಂಡು ಹೋಗ್ಬೇಕು ಅಂತ ಗೊತ್ತಿರೋಲ್ಲ ಆದರೂ ಕೂಡ ಅವರು ಹೇಗೋ ಒಂದು ಜೀವನಾನ ನಡೆಸ್ತಾ ಇರ್ತಾರೆ ಆ ಜೀವನ ನಡೆಸ್ತಾ ಇರೋ ಸಂದರ್ಭದಲ್ಲಿ ಇವಾಗ ತುಂಬ ತೊಂದರೆಗಳು ತುಂಬ ವ್ಯಾಜ್ಯಗಳು ಅವರ ಮನೆಯಲ್ಲಿ ಬಂದಿರ್ತದೆ ರೀಸೆಂಟಾಗಿ ಹೇಳಬೇಕಾದ್ರೆ ಅಂದರೆ ಈಗ ರೀಸೆಂಟಾಗಿ ನಮ್ಮ ಒಂದು ಪಕ್ಕದ ಹಳ್ಳಿಯಲ್ಲೂ ಕೂಡ ಒಂದು ವ್ಯಾಜ್ಯ ಅಂದರೆ ಏನೋ ಒಂದು ತೊಂದರೆ ಮನೆಯಲ್ಲಿ ಕುಟುಂಬದ ಕಲಹ ಕಲಹ ಆಯಿತು ಅಂದರೆ ಅಔರು ಇದ್ದಿದ್ದು ಒಬ್ಬಳು ಮಗಳನ್ನು ಅವರು ಮದುವೆ ಮಾಡಿ ಕೊಡ್ತಾರೆ ಮದುವೆ ಮಾಡಿ ಕೊಡೋಕ್ಕೂ ಮುಂಚೆ ಗಂಡು ಮ ಇನ್ನೊಂದು ಹಳ್ಳಿ ಗಂಡು ಹೇಳಿರೋದು ನಮಗೆ ಯಾವ ರೀತಿ ವರ ಇದು ವರದಕ್ಷಿಣೆಯೂ ಬೇಡ ಏನೂ ಬೇಡ ನೀವು ಮಗಳನ್ನು ಕೊಟ್ಟರೆ ಸಾಕು ನಮಗೆ ನಾವು ಹೆಂಗೋ ಅಂದರೆ ನಾವು ನೋಡ್ಕೊತೀವಿ ಚೆನ್ನಾಗಿ ನೋಡ್ಕೊತೀವಿ ಅನ್ನೋ ಒಂದು ಇದರಲ್ಲಿ ಮದುವೆ ಮಾಡಿಕೊಡ್ತರೆ ಮದುವೆ ಮಾಡಿ ಕೊಟ್ಟು ಹೋದಮೇಲೆ ಅಲ್ಲಿ ಏನಾಗ್ತದೆ ಮನೆಯಲ್ಲಿ ನಿಜವಾಗ್ಲು ಹೇಳಬೇಕಂದ್ರೆ ಅತ್ತೆಗೆ ವರ್ದಕ್ಷಣೆ ಬೇಕು ಅನ್ನೋ ಒಂದು ಮನಸ್ಥಿತಿ ಆದರೆ ಗಂಡು ನನಗೆ ಹೆಣ್ಣು ಮಾತ್ರ ಸಾಕು ಯಾಕಂದರೆ ಗಂಡು ಸ್ವಲ್ಪ ಶಿಕ್ಷಣಾನ ಪಡ್ಕೊಂಡಿರ್ತಾನೆ ಅದರಿಂದ ಅವನಿಗೆ ವರದಕ್ಷಿಣೆ ತಗೊಬೇಕು ಅನ್ನೋ ಒಂದು ಯಾವುದೇ ಒಂದು ಆಸೆ ಇರೋದಿಲ್ಲ ಆದರೆ ಅತ್ತೆ ಆದವಳು ಅವಳಿಗೆ ಒಂದು ಶಿಕ್ಷಣ ಇರೋದಿಲ್ಲ ತುಂಬ ಹಳೇ ಕಾಲದವಳು ಅವಳ ಮನೆಯಲ್ಲಿ ಸ್ವಲ್ಪ ಏನು ಕಷ್ಟ ಇದೆ ಅನ್ನೋದೇ ಅವ್ಳ ತಲೆಯಲ್ಲಿ ಇರ್ತದೆ ಹೇಗೋ ನನ್ನ ನನ್ನ ಮಗಳ ಥರ ನೋಡ್ಕೊಬೇಕು ನನ್ನ ಸೊಸೇನ ಅನ್ನೋದು ಯಾವ ಒಂದು ಇದೂ ಇರೋದಿಲ್ಲ ಭಾವನೇನೂ ಇರೋದಿಲ್ಲ ಸೊಸೆ ಬಂದ ಕೂಡಲೇ ಅವಳಿಗೆ ಮನಸ್ಸು ಮನಸ್ಸಿಗೆ ಚುಚ್ಚುವಂಥ ಮಾತುಗಳಾಡೋದು ಮತ್ತು ಅವಳಿಗೆ ಊಟನ ಸರಿಯಾಗಿ ಹಾಕದೇ ಇರೋವಂಥದ್ದು ಅಂತಹದೆಲ್ಲ ತುಂಬ ತೊಂದರೆಗಳು ಕೊಡ್ತಾ ಇರಬೇಕಾದ್ರೆ ಆ ಒಂದು ಆ ಹೆಣ್ಣು ಎಷ್ಟು ಅಂತ ನೋಡಬೇಕು ಆ ಹೆಣ್ಣಿಗೆ ತುಂಬ ಮನ್ಸಿಗೆ ನೋವಾಗಿ ಅವಳೇನು ಮಾಡ್ತಳೆ ತನ್ನ ತಂದೆಯ ಮನೆಗೆ ಹೋಗ್ತಳೆ ತನ್ನ ತಂದೆ ಮನೆಗೆ ಹೋದಾಗ ತಂದೆ ತಾಯಿಯ ಹತ್ರ ಎಲ್ಲ ಹೇಳಿಕೊಂಡಾಗ ಅವರು ಈ ರೀತಿ ಒಂದು ಪಂಚಾಯಿತಿ ಕರೆಸಿ ಎಲ್ಲರೂ ಸೇರಿ ದೊಡ್ಡವರೆಲ್ಲ ಸೇರಿ ಮಾತಾಡ್ಬೇಕಾಗ್ತದೆ ಇಲ್ಲಾಂದರೆ ಇದು ಒಂದು ಹೆಣ್ಣಿನ ಬಾಳಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೊ ರೀತಿ ಒಂದು ಪಂಚಾಯಿತಿ ಸೇರ್ತಾರೆ ಪಂಚಾಯಿತಿ ಸೇರಿದಮೇಲೆ ಊರಿನ ಜನರೆಲ್ಲ ಅವ್ರ ಕಡೆಯವ್ರನ್ನು ಗಂಡಿನ ಕಡೆಯವ್ರನ್ನು ಕರೆದ್ತಾರೆ ಮತ್ತು ಹೆಣ್ಣಿನ ಕಡೆಯವ್ರನ್ನು ಕರೆಸ್ತಾರೆ ಹೆಣ್ಣಿಗೆ ಆದಂಥ ಈ ಒಂದು ಶೋಷಣೆ ಅಂದರೆ ಅದು ಗೊತ್ತಾಗೋದಿಲ್ಲ ಅತ್ತೆ ಶೋಷಣೆ ಮಾಡೋದಂತ ಗಂಡಿಗೂ ಕೂಡ ತನ್ನ ತಾಯಿ ಈ ರೀತಿ ಅನ್ನೋದು ಗೊತ್ತಿರೋಲ್ಲ ಯಾವಾಗ ಆ ಹೆಣ್ಣು ಎಲ್ಲಾರ ಎದ್ರುಗಡೆಯೂ ಈ ಥರ ನನಗೆ ಇದರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಆ ಊರಿನ ಎಲ್ಲ ಜನರು ಸೇರಿ ಹಳ್ಳಿಯ ಮುಖ್ಯಸ್ಥರು ಎಲ್ಲ ಸೇರಿ ಈ ರೀತಿಯ ಒಂದು ಪ್ರ ಪರಿಸ್ಥಿತಿ ಹೀಗೆ ನಡೀತಾ ಇದೆ ಇದು ನಡೀಬಾರ್ದು ಅಂತ ಆ ಗಂಡಿನ ತಾಯಿಗೆ ನೀ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನೀ ಅವರ ಒಂದು ಬುದ್ಧಿವಾದ ಹೇಳಿದಮೇಲೆ ಕೆಲವೊಂದು ಬದಲಾವಣೆಗಳು ಅವ್ರ ಮನೆಯಲ್ಲಾಗ್ತವೆ ಅದು ಆದ ನಂತರ ಈ ಹೆಣ್ಣು ಆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಸುಖವಾಗಿ ಬಾಳ್ತಾ ಇದ್ದಾಳೆ ಇವಾಗ ಆದ್ದರಿಂದ ಈ ಹಳ್ಳಿಗಳಲ್ಲಿ ಎಲ್ಲರೂ ಸ್ ಒಟ್ಟುಗೂಡಿ ಅಂದರೆ ದೊಡ್ಡ ದೊಡ್ಡವರೆಲ್ಲ ಒಟ್ಟುಗೂಡಿ ತಗೊಳುವಂಥ ನಿರ್ಧಾರಗಳು ತುಂಬ ಉತ್ತಮವಾಗಿರುತ್ತೆ ಅದೇ ಸಿಟಿಗಳಲ್ಲಿ ಬಂದಾಗ ಅದೇ ದೊಡ್ಡ ವಿಚಾರಗಳಾಗಿಬಿಡುತ್ತೆ ಅವುಗಳ್ನಾ ಇನ್ನು ಕೋರ್ಟ್ ತನಕ ತಗೊಂಡ್ಹೋಗ್ತರೆ ಅದಾದಮೇಲೆ ಈಗಿನ ಕಾಲ್ದಲ್ಲಂತೂ ಹೆಣ್ಣುಮಕ್ಳು ಒಂದು ಸಲ ಗಂಡ ಬೇಡ ಅಂದರೆ ಬಿಟ್ಟೇ ಬಿಡೋದು ಅಂತಾ ಇನ್ನು ಡಿವೋರ್ಸು ಅಂತ ಕೇಸುಗಳೆಲ್ಲ ನಡಿತ್ತವೆ ಆದರೆ ಈ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಇಂತಹ ವಿಚಾರಗಳು ಅಂದರೆ ಕೆಲ್ವೊಂದು ಬೇರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅನ್ನೋದನ್ನು ಬಿಟ್ಟೂ ಗಾ ಮಾ ಕೊನೆಯಲ್ಲಿ ಆ ಹೆಣ್ಣಿನ ಒಂದು ಬಾಳು ಹಾಳಾಗೋದಿಲ್ಲ ಅಂದರೆ ಮದುವೆಯಾಗಿ ಹೋದಂಥ ಹೆಣ್ಣು ಚೆನ್ನಾಗಿ ಗಂಡನ ಜೊತೆ ಇರುವಂಥ ಒಂದು ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಎಲ್ಲರೂ ಸೇರಿ ಈ ಒಂದು ನಿರ್ಧಾರಗಳು ಅಂದರೆ ಹಳ್ಳಿಯಲ್ಲಿ ತಗೊಳುವಂಥ ನಿರ್ಧಾರಗಳು ಕ ಸುಲಭವಾಗಿ ಬಗೆಹರಿಯುತ್ತವೆ ಯಾವಾಗ ಅಂದರೆ ಎಲ್ಲರೂ ಒಟ್ಟು ಸೇರಿ ಆ ವಿಚಾರಗಳನ್ನು ಯೋಚನೆ ಮಾಡಿ ಶಿಕ್ಷಣ ಇರುವಂಥವ್ರು ಅಂದರೆ ಚೆನ್ನಾಗಿ ಬುದ್ಧಿ ಇರುವಂಥವ್ರು ಅವುಗಳ್ನೆಲ್ಲ ಸರಿಯಾಗಿ ಎಲ್ಲಾರಿಗು ಬುದ್ಧಿ ಹೇಳಿ ನಡೆಸ್ಕೊಂಡು ಹೋದರೆ ಎಲ್ಲ ಸರಿ ಹೋಗ್ತದೆ